ಹಲೋ ಯಾರು ಸರ್ ಹೌದು ಸರ್ ಹೌದು ಸರ್ ನಾವೇ ಮಾತಾಡೋದು ಹಾಂ ಹೇಳಿ ಸರ್ ಹಾಂ ಹೌದು ಸರ್ ನಾವು ಸಾಗರದಲ್ಲಿ ಇದ್ದೇವೆ ತರಕಾರಿ ಮಾರುಕಟ್ಟೆ ಅಂಗಡಿ ಇದೆ ಸರ್ ನನ್ನ ಅಂಗಡಿಯ ಹೆಸರು ಮಾರಿಕಾಂಬಾ ವೆಜಿಟೇಬಲ್ ಸ್ಟೋರ್ ನಿಯರ್ ಮಾರಿಕಾಂಬಾ ಟೆಂಪಲ್ ಸಾಗರ ಹಾಂ ಮಾರಿಕಾಂಬಾ ರೋಡಲ್ಲೇ ಬರುತ್ತೆ ಸರ್ ಹಾಂ ಹೇಳಿ ಸರ್ ನಮ್ಮಲ್ಲಿ ಟೊಮೆಟೊ ಸಿಗುತ್ತೆ ಈರುಳ್ಳಿ ಸಿಗುತ್ತೆ ಆಲೂಗಡ್ಡೆ ಬದನೆಕಾಯಿ ಬೆಂಡೆ ತೊಂಡೆ ಹಾಗೂ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ರೀತಿಯ ತರಕಾರಿಗಳು ಸಹ ಸಿಗುತ್ತದೆ ಸರ್

ಹಾಂ ಹಾಂ ಎಲ್ಲದು ಹಾಂ ಹಾಂ ಓಕೆ ಸರ್ ಸರ್ ನಾವು ಹಾಂ ನೀವು ಯಾವ ರೀತಿಯ ತರಕಾರಿ ಬೇಕಂತೀರೋ ನಾನು ಅದನ್ನು ಎರಡು ದಿನ ಮುಂಚಿತವಾಗಿ ಆರ್ಡ್ರ್ ಮಾಡಿ ನಿಮಗೆ ನಾನು ಎಷ್ಟು ಅಮೌಂಟಲ್ಲಿ ರಿಯಾಯಿತಿ ಮಾಡಿ ಕೊಡ್ತೀವಿ ಸರ್ ಹಾಂ ಹೌದು ಸರ್

ಓಕೆ ಸರ್ ಲೀಸ್ಟ್ ಹಾಂ

ಓಕೆ ಸರ್ ಓ ಮೊತ್ತವನ್ನು ಸ ನಾನು ಒಂದು ಪಟ್ಟಿಯನ್ನು ಮಾಡಿ ಅದ್ರ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತೇನೆ ಸರ್ ನಿಮಗೆ ಮತ್ತು ಅದರ ಮೇಲೆ ನಾನು ರಿಯಾಯಿತಿ ಮಾಡಿ ಕೊಡ್ತೇನೆ ಸರ್ ನಿಮ್ಮ ತರಕಾರಿ ಫಂಕ್ಷನ್ ಯಾವಾಗ ಸರ್ ಇರತ್ತೆ ಫಂಕ್ಷನು ಹಾಂ ಓಕೆ ಸರ್ ಅಡ್ಡಿಲ್ಲ ನೀವು ಎರಡು ದಿನ ಮುಂಚಿತವಾಗಿಯೇ ನಮಗೆ ತಿಳಿಸಿ ಯಾಕಂದರೆ ತರಕಾರಿಗಳನ್ನ ನಾವು ಸೆಟ್ ಮಾಡಬೇಕಲ್ಲ

ಹಾಂ ಅಡ್ಡಿಲ್ಲ ಸರ್ ನೀವು ಬೇಕಾದರೆ ಎಲ್ಲ ಕಡೆ ಕೇಳಿ ನೋಡಿ ಯಾವುದೇ ಒಂದು ರಿಮಾರ್ಕ್ ಇಲ್ಲ ನಮ್ಮಲ್ಲಿ ಓಕ್ ಓಕೆ ಸರ್ ಸರ್ ಕಾಂಟ್ಯಾಕ್ಟ್ ಮಾಡಿ ಬೇಗ ನಾ ಬುಕ್ ಮಾಡಬೇಕು ತರಕಾರಿಗೆ ಬೇಗ ಕಾಂಟ್ಯಾಕ್ಟ್ ಮಾಡಿ

ಓಕೆ ಸರ್ ಸರ್ ನಮಸ್ತೆ ಸರ್ ನಮಸ್ತೆ